ಹತ್ತು ಜನ್ವರಿ ಎರಡು ಸಾವಿರದ ಇಪ್ಪತ್ತೊಂದು ಹತ್ತು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹತ್ತು ನವಂಬರ್ ಎರಡು ಸಾವಿರದ ಒಂದು ಒಂದು ಜ್ಯಾನ್ವರಿ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಜ್ಯಾನ್ವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟು